ನಮ್ಮ ಕುಟುಂಬಕ್ಕಾಗಿ ಒಂದು ಪೌಷ್ಟಿಕಾಂಶ ಇರುವಂತಹ ಆಹಾರ ಮಾಡ್ಬೋದು ಅಂತ ಹೇಳಿಕೊಂಡ್ ಯೋಚನೆ ಮಾಡುವಾಗ ಮೊದಲಿಗೆ ಅನ್ನಿಸ್ತದೆ ಈ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಸಂಜೆ ವೇಳೆಗೆ ಕೊಡಬೇಕಾದ್ರೆ ಈ ಅಕ್ಕಿ ಉಂಡೆ ಅದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಬೋದು ಸ್ವಲ್ಪ ತುಪ್ಪ ಅಕ್ಕಿಯನ್ನೆಲ್ಲ ಒಳ್ಳೆಯ ಮಾಡಿ ಹುರಿದು ಅದನ್ನು ಪುಡಿ ಮಾಡಿ ಅದಕ್ಕೆ ಗೇರುಬೀಜ ತುಪ್ಪ ಮತ್ತು ಸ್ವಲ್ಪ ಬಾದಾಮಿ ಈ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ತೆಂಗಿನಕಾಯೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಉಂಡೆ ಕಟ್ಟಿ ಬಿಟ್ಟು ಇಟ್ಟರೆ ಅದು ಹಾಳಾಗುದಿಲ್ಲ ಒಂದು ವಾರದವರೆಗೆ ಸಹ ಇಟ್ಟುಕೊಳ್ಬೋದು ಇದು ಸಂಜೆ ವೇಳೆಗೆ ಮಕ್ಕಳಿಗೆ ಕೊಡುವುದಕ್ಕೆ ಆ ಮಕ್ಕಳಿಗೆ ಒಂಚೂರು ಒಳ್ಳೆಯ ಪೌಷ್ಟಿಕಾಂಶ ಸಿಕ್ಕಿದಾಗೆ ಆಗ್ತದೆ ಮತ್ತು ಅದರಲ್ಲಿರುವ ವಿಟಮಿನ್ಸ್ಗಳೆಲ್ಲ ಮಕ್ಕಳಿಗೆ ಹೆಲ್ದಿಯಾಗಿರ್ತದೆ ಆ ಮಕ್ಳು ಆಡಿಕೊಂಡಿರುವಾಗ್ಲೆ ಬಂದುಬಿಟ್ಟು ಒಂದು ಹಾಗೆ ಉಂಡೆ ಕೊಟ್ಟು ಬಿಟ್ಟರೆ ಅವ್ರ್ಗೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಮೇತ ಅದೇ ರೀತಿ ಒಂದು ವೇಳೆ ಮಕ್ಕಳಿಗೆ ಶೀತ ಕೆಮ್ಮು ಇಂಥದ್ದೆಲ್ಲ ಆದಾಗ ಒಂದು ಕಾಳುಮೆಣಸಿನ ಸಾರು ಮನೆಯಲ್ಲೇ ಮಾಡ್ಬೋದು ಜಸ್ಟ್ ಒಂದ್ಚೂರು ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿಯನ್ನೆಲ್ಲ ಒಂದ್ಚೂರು ಜಜ್ಜಿ ಒಂದು ಒಗ್ಗರ್ಣೆ ಕೊಡಬೇಕು ಸಾಸಿವೆ ಎಲ್ಲ ಹಾಕಿ ಒಗ್ಗರ್ಣೆ ಕೊಟ್ಟು ಅದಕ್ಕೆ ಸ್ವಲ್ಪ ಹುಳಿ ನೀರು ಹಾಕಿಬಿಟ್ಟು ಆನಂತರ ಈ ನಾವು ಕಾಳುಮೆಣಸು ಬೆಳ್ಳುಳ್ಳಿ ಮತ್ತು ಆ ಜೀರಿಗೆಯನ್ನು ಜಜ್ಜಿದ ಹುಡಿಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಕುದಿಸಿದ ನಂತರ ಅದನು ಬಿಸಿ ಬಿಸಿ ಇರುವಾಗ ಮಕ್ಳಿಗೆ ಒಂಚೂರು ಕುಡಿಯಲಿಕ್ಕೆ ಕೊಟ್ಟರೆ ಅದು ಅವರ ಕೆಮ್ಮಿಗೆ ಮತ್ತು ಈ ಗಂಟಲು ನೋವು ಅದೆಲ್ಲ ಅದರಲ್ಲಿ ಕಮ್ಮಿ ಆಗ್ತದೆ ಮತ್ತಂದರೆ ಅದನ್ನು ಊಟಕ್ಕೆ ಸಹ ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ಕೆಲವರಿಗೆ ಗಟ್ಟಿ ಶೀತ ತಲೆಲ್ಲೆಲ್ಲ ಬ್ಲಾಕ್ ಆಗಿರ್ತದೆ ಶೀತ ಅದೆಲ್ಲ ಇಳ್ದು ಹೋಗ್ತದೆ ಮತ್ತು ಅದು ಒಂಚೂರು ಕುಡಿಯಲಿಕ್ಕೆ ಸಹ ಒಳ್ಳೆಯ ಆಗ್ತದೆ ಮತ್ತು ಬಿಸಿ ಬಿಸಿ ಇರುವಾಗಲೇ ಒಂಚೂರು ಕುಡಿಯಬೇಕು ತಣ್ಣಗೆ ಆದ ನಂತರ ಒಂಚೂರು ಹುಳಿ ಹುಳಿ ಆಗ್ತದೆ ಅದು ಅದೇ ಬಿಸಿ ಬಿಸಿ ಇರುವಾಗ ಕುಡಿದ್ರೆ ಒಂಚೂರು ಒಳ್ಳೆಯದು ಅದೇ ರೀತಿ ಈಗ ಮೆಂತ್ಯೆ ಗಂಜಿ ನಮಗೆ ಮೈಯೆಲ್ಲ ಹೀಟ್ ಆಗಿರ್ತದೆ ನಾವು ಕೆಲವೊಮ್ಮೆ ಕೋಳಿ ಅದೆಲ್ಲ ತಿಂದಾಗ ಮೈ ಹೀಟ್ ಆಗಿರ್ತದೆ ಮೋಶನ್ ಹೋಗ್ಲಿಕೆಲ್ಲ ಕಷ್ಟ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಬೆಳಗ್ಗಿನ ಜಾವಕ್ಕೆ ಒಂಚೂರು ಮೆಂತ್ಯೆ ಗಂಜಿ ಮೆಂತ್ಯೆ ಗಂಜಿ ಮಾಡುದು ರಾತ್ರಿಯಲ್ಲಿ ಮೆಂತ್ಯೆ ನೆನೆಸಿ ಇಡಬೇಕು ಮೆಂತ್ಯೆ ನೆನೆಸಿಟ್ಟ ಮೆಂತ್ಯೆಗೆ ಬೆಳಗ್ಗೆ ಒಂದು ಲೋಟ ಅಕ್ಕಿ ಹಾಕಿಬಿಟ್ಟು ಮೆಂತ್ಯೆ ಹಾಕಿ ಅದನ್ನು ಒಳ್ಳೆಯ ಒಂದ್ಚೂರು ತೆಂಗಿನಹಾಲು ಹಾಕಿಬಿಟ್ಟು ಅದರಲ್ಲೇ ಬೇಯ್ಸಬೇಕು ಅದು ಒಳ್ಳೆಯ ಬೇಯ್ಬೇಕು ಮಾತ್ರ ಬೆಂದ ನಂತರ ಅದಕ್ಕೆ ಒಂಚೂರು ತುಪ್ಪ ಬೆಲ್ಲ ಮತ್ತು ಕಾಯಿಹಾಲನ್ನು ಇನ್ನೊಮ್ಮೆ ಹಾಕಿ ಅದನ್ನು ಒಂಚೂರು ಸ್ವಲ್ಪ ನೀರು ನೀರು ತುಂಬ ಗಟ್ಟಿ ಮಾಡಿದ್ರೆ ಅದು ತಿನ್ನಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ನೀರಿನ ಅಂಶ ಇರಬೇಕು ಆ ರೀತಿ ಮಾಡಿದರೆ ಮಕ್ಕಳಿಗೆ ಸಹ ತಿನ್ಲಿಕ್ಕೆ ಎಲ್ಲ ಈಝಿ ಆಗ್ತದೆ ಅದು ನಮಗೆ ಈ ಬಾಡಿ ಹೀಟ್ ಆಗಿರುವುದು ತಂಪು ಮಾಡ್ತದೆ ತೆಂಗಿನಹಾಲು ತಂಪು ಬೆಲ್ಲ ಮತ್ತು ಮೆಂತ್ಯೆ ಎಲ್ಲ ಸಹ ತಂಪಿರುದರಿಂದ ಅದು ಜೀವಕ್ಕೆ ಒಂಚೂರು ಒಳ್ಳೆಯದಾಗ್ತದೆ ತಂಪು ಕೊಡ್ತದೆ ಅದೇ ರೀತಿ ನೋಡ್ಲಿಕ್ಕೆ ಹೋದರೆ ಮತ್ತೆ ನಮಗೆ ಒಂದ್ಚೂರು ಈಗ ಸಣ್ಣ ಮಕ್ಕಳಿಗೆಲ್ಲ ಊಟ ಎಲ್ಲ ಮಾಡಿಸುವಾಗ ಸಣ್ಣ ಮಕ್ಕಳು ಹಠ ಮಾಡ್ತಾರೆ ತಿನ್ನುವುದಿಲ್ಲ ಅವರಿಗೆ ಬಾಯಿ ರುಚಿ ಇರುವುದಿಲ್ಲ ಆವಾಗ ಒಂದು ವೇಳೆ ಈ ಕ್ಯಾರೆಟ್ಗಳನ್ನು ಬೇಯಿಸಿ ಕೊಡುವುದು ಆಲೂಗಡ್ಡೆಯನ್ನು ಬೇಯಿಸಿ ಕೊಡುವುದು ಈ ರೀತಿ ಎಲ್ಲ ಸಣ್ಣ ಮಕ್ಕಳಿಗೆ ಮಾಡಿ ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಅದರ ಪರಿಮಳಕ್ಕೆ ತಿಂತಾರೆ ಕೆಲವು ಮಕ್ಕಳು ಊಟ ಮಾಡಲಿಕ್ಕೆ ಕೇಳುವುದಿಲ್ಲ ಈ ಹುಷಾರಿಲ್ಲದಾಗ ಅವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಗಂಜಿಗೆ ಸ್ವಲ್ಪ ತುಪ್ಪ ಮತ್ತು ಒಂಚೂರು ಕಾಳುಮೆಣ್ಸಿನ ಹುಡಿ ಒಂಚೂರು ಮಿಕ್ಸ್ ಮಾಡಿದರೆ ಅದು ಒಂಚೂರು ಬಾಯಿ ರುಚಿ ಕೊಡ್ತದೆ ಅದ್ರ ಒಟ್ಟಿಗೆ ಒಂಚೂರು ಉಪ್ಪಿನ್ಕಾಯಿ ಸಹ ಕೊಟ್ಟರೆ ಮಕ್ಕಳು ಸಹ ಒಂಚೂರು ತಿಂತಾರೆ ಉಪ್ಪಿನಕಾಯ ಹುಳಿ ಖಾರಕ್ಕೆ ಮತ್ತು ಇದರದ್ದೂ ತುಪ್ಪ ಎಲ್ಲ ಹಾಕಿರುವುದಕ್ಕೆ ಅದು ಗಂಜಿ ಒಳ್ಳೆಯ ಸ್ಮೆಲ್ ಬರ್ತಾ ಇರ್ತದೆ ಅದು ತಿನ್ನಲಿಕ್ಕೆ ಸಹ ಒಂದ್ಚೂರು ಒಳ್ಳೆಯ ಆಗ್ತದೆ ಟೇಶ್ಟ್ ಕೊಡ್ತದೆ ಮಕ್ಕಳಿಗೆ ಅದೇ ರೀತಿ ಬೇರೆ ಎಂತಾರೂ ಬೇಕಂದರೆ ಮಕ್ಕಳಿಗೆ ಅವಲಕ್ಕಿ ಅವಲಕ್ಕಿಯನ್ನೆಲ್ಲ ಒಂದ್ಚೂರು ಅವಲಕ್ಕಿಯನ್ನೆಲ್ಲ ಒಗ್ಗರ್ಣೆ ಹಾಕಿಬಿಟ್ಟು ಕೊಟ್ಟರೆ ಒಂಚೂರು ಜೀವಕ್ಕೆ ಗಟ್ಟಿ ಸಿಗ್ತದೆ ಮತ್ತು ಇಲ್ಲದಿದ್ರೆ ಅವಲಕ್ಕಿಗೆ ಕಾಯಿತುರಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕೊಟ್ಟರೆ ಅದರಲ್ಲಿ ಮಕ್ಕಳ ಜೀವ ಸಹ ಒಳ್ಳೆಯ ಬೆಳಿತದೆ ಒಂಚೂರು ಪೌಷ್ಟಿಕಾಂಶ ಸಿಕ್ಕಿದಾಗೆ ಆಗ್ತದೆ ಮತ್ತು ಬೆ ಈ ಬೆಳಗ್ಗಿನ ಜಾವ ಈಗ ಕೆಲವು ಮಕ್ಕಳಿಗೆ ಫ್ರೂಟ್ಸಲ್ಲಿ ಚಿಕ್ಕೂ ಅದೆಲ್ಲ ತಿನ್ನುವಾಗ ಶೀತ ಆಗ್ತದಲ್ಲ ಅಂಥ ಮಕ್ಳಿಗೆ ಏನು ಮಾಡಬೇಕಂದ್ರೆ ಈ ನೆಲಗಡಲೆ ಮತ್ತು ಬೆಲ್ಲ ಕೊಟ್ಟರೆ ಒಂಚೂರು ಮೈಯಲೆಲ್ಲ ರಕ್ತ ಆಗ್ತದೆ ಆ ರಕ್ತ ಡ್ರೈ ಆಗ ಅನಿಮಿಯ ಪ್ರಾಬ್ಲಮ್ಸ್ ಬರುವುದಿಲ್ಲ ಮಕ್ಕಳಿಗೆಲ್ಲ ಸಣ್ಣದರಿಂದನೆ ಅದನ್ನೆಲ್ಲ ಕೊಡ್ತ ಬಂದರೆ ಒಂಚೂರು ಮಕ್ಕಳ ಜೀವ ಸಹ ಒಳ್ಳೆಯ ಬೆಳಿತದೆ ಮತ್ತು ಒಳ್ಳೆಯ ಸಹ ಬೇಕಾದ ಪೌಷ್ಟಿಕಾಂಶ ಅದರಲ್ಲಿ ಅವರಿಗೆ ಸಿಗ್ತದೆ ಅದೇ ರೀತಿ ಒಂಚೂರು ಹಾಲು ದಿನಾ ಒಂದು ರಾತ್ರಿ ವೇಳೆಯಲ್ಲಿ ಹಾಲು ಕೊಡುವುದು ಮಕ್ಕಳಿಗೆ ಕ್ಯಾಲ್ಶಿಯಮ್ ಒಳ್ಳೆಯ ಸಿಗ್ತದೆ ಮತ್ತು ಕೆಲವು ಮಕ್ಕಳಿಗೆ ಮೂಳೆ ಬೆಳವಣಿಗೆ ಅದೆಲ್ಲ ಆಗಿರುದಿಲ್ಲಲ್ಲ ಅಂಥವರಿಗೆ ದಿನಾ ಮೊಟ್ಟೆ ಕೊಡ್ಬೇಕು ಅದರಲ್ಲಿ ಮೊಟ್ಟೆಯ ಎಲ್ಲೋ ಭಾಗವನ್ನ ಸಹ ಕೊಡಬೇಕು ವೈಟ್ ಭಾಗವನ್ನ ಸಹ ಕೊಡಬಿಕೆಯು ಅದು ಎರಡು ಕೊಟ್ಟರೆ ಮಕ್ಕಳಿಗೆ ಅವರ ಮೂಳೆಗಳೆಲ್ಲ ಒಳ್ಳೆಯ ಬೆಳವಣಿಗೆ ಆಗ್ತದೆ ಪೌಷ್ಟಿಕಾಂಶ ಸಿಗ್ತದೆ ಮಕ್ಕಳಿಗೆ ಬೇಕಾದಷ್ಟು ಪೌಷ್ಟಿಕಾಂಶ ಸಿಗ್ತದೆ